ನನಗೆ ತಿಳಿದಿರುವಂತೆ ಅನ್ ಸರಕಾರವು ಅನೇಕ ಸ್ಕೀಮ್ಗಳನ್ನು ಜನರಿಗೆ ಉಪಯೋಗವಾಗಲು ತಂದಿದೆ ಅದರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ವಸತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಲೇಬರ್ ಕಾರ್ಡ್ ಈ ಶ್ರಮ ಕಾರ್ಡ್ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕಾರ್ಮಿಕರ ಕಾರ್ಡ್ ಇಂಥ ಅನೇಕ ಸ್ಕೀಮ್ಗಳನ್ನು ಸರಕಾರವು ತಂದುಕೊಟ್ಟಿದೆ ನಾನು ನನ್ನ ಮಕ್ಕಳ ವಿದ್ಯಭ್ಯಾಸಕ್ಕಾಗಿ ಸರಕಾರದಿಂದ ಬರುವಂತಹ ಸ್ಕಾಲರ್ಶಿಪ್ನ ಪ್ರಯೋಜನವನ್ನು ಪಡೆದುಕೊಂಡಿರುತ್ತೇನೆ ಇದರಿಂದ ನನ್ನ ಮಕ್ಕಳ ವಿದ್ಯಭ್ಯಾಸಕ್ಕೆ ತುಂಬಾ ಅನುಕೂಲವಾಗಿದೆ